ಅಲೋ ಹೇಳ್ರಿ ಯಾರು ನೀವು ಅಲೋ ಹೇಳ್ರಿ

ಹೌದ್ ರೀ ಹೌದ್ ರೀ ಹ್ಞೂ ರೀ ಹ್ಞೂ ರೀ ಹೌದ್ರಾ ಈಗ ನಾವು ಕಿಲೋಮೀಟ್ರ್ ಲೆಕ್ಕ ತಗೋಂತಿವಿ ರೀ ಹೌದ್ರ್ ಹೌದ್ ರೀ ನಾವು ಕಿಲೋಮೀಟ್ರಿಗೇ ಒಂದು ಹತ್ತರಿಂದ ಹನ್ನೊಂದು ರೂಪಾಯಿ ತಗೋಂತಿವಿ ರೀ ಒಂದು ಕಿಲೋಮೀಟ್ರ್ ಏ ಇದು ಡೀಸಿಲ್ ರೇಟ್ ಜಾಸ್ತಿ ಆಯ್ತಲ್ಲ ರಿ ಈಗ ಯಾವ್ದು ಕಡಿಮೆ ಡೀಸಿಲ್ ರೇಟ್ ಜಾಸ್ತಿ ಆಯ್ತಲ್ಲ ರಿ ಇಲ್ಲ ರಿ ನಮಗ್ ಗಿಟ್ಟೋಲ್ಲ ಒಂದು ದಿವ್ಸಕ್ಕೆ ಅಂದ್ರೆ ಹದಿನಾರು ನೂರು ರೂಪಾಯಿ ಬಾಡಿಗೆ ಆಗ್ತದೆ ನೋಡಿರಿ ಹೌದ್ ರೀ ಹೌದ್ ರೀ ಹಾಂ ಅಲ್ಲ ಕಿಲೋ ಕಿಲೋಮೀಟ್ರ್ ಚಲೋ ಅಲ್ಲ ರೀ ನಿಮಗೆ ಎಷ್ಟಾದ ಅಂತ ಅಷ್ಟು ಇರ್ತದೆ ಅಲ್ಲ ರಿ

ಏ ಆಗಲ್ಲ ರೀ ಭಾಳ ರೇಟ್ ಆಗಿತ್ತು ನಮಗ್ ಡೀಜಲು ಹತ್ತು ರೂಪಾಯಿ ಮಾಡ್ಕಂಬಿಡ್ರಿ ಹತ್ತು ರೂಪಾಯಿ ಮಾಡ್ಕಂಬಿಡ್ರಿ ಮತ್ತು ಡೀಜಿಲ್ದು ರೇಟ್ ಆಗೈತೆ ಹ್ಞೂ ನಾವು ಯಾರಿಗೂ ಕಡಿಮೆ ಮಾಡೋದಿಲ್ಲ ಆದರೆ ಏನೋ ರಿಕ್ವೇಸ್ಟ್ ಮಾಡ್ಕೊಂತೀರ ಅಂತ ಅಂದು ಹತ್ತು ರೂಪಾಯಿ ಮಾಡಿಕಳ್ರಿ ನೀವು ಒಂದು ಎರಡು ಕಿಲೋಮೀಟ್ರ್ ದೂರ್ದಾಗ ಅದೀವಿ ಸರಿ ನಾವು ಇಲ್ಲೇ ಕಮ್ಲಾಪುರ್ ಇದ್ದೀವಿ ಬಂದುಬಿಡ್ತೀವಿ ಹಾಂ ಕಡ್ಡಿರಾಂಪುರ ಹಾಂ ಹಾಂ ಗೇಟ್ನಾಗ ನಿಂತಿರಾ ನೀವು ಹಾಂ ಬಂದ್ಬಿಡ್ತಿನ್ ತಗೋಳ್ರಿ ಇನ್ನೊಂದು ಹತ್ತು ನಿಮ್ಷ್ದಾಗ ಅಲ್ಲಿ ಇರ್ತೀನಿ ನಾನು ಹ್ಞೂ ಆಯ್ತು